ಹಲೋ ನಮಗೆ ಕ ಎಣ್ಣೆ ಬೇಕಿತ್ತು ಹಾಂ ಪ ನಿಮ್ಮಲ್ಲಿ ಯಾವ ಯಾವ ಅಂದರೆ ಯಾವ್ಯಾವ ಥರದ್ದು ಎಷ್ಟು ವಿಧವಾಗಿ ಇದೆ ಕೊಬ್ಬರಿ ಎಣ್ಣೇಲಿ

ಅದರಲ್ಲಿ ಯಾವುದೇ ಕಲಬೆರ್ಕೆ ಏನೂ ಇರೋಲ್ವಾ ಹಾಂ ಹಾಂ ಒಂದು ಎಷ್ಟು ದಿನ ಅಂದರೆ ಹೊಸದಾಗಿ ಅದು ಶುರುವಾಗಿದ್ದ ಬ್ರ್ಯಾಂಡು ಅಥವಾ ಈ ಹ್ಞೂ ಹ್ಞೂ ಆಂ ಅದರಿಂದ ಈ ನಿಮ್ಮ ಇದರಲ್ಲಿ ವಿಶೇಷತೆ ಏ ಏನಿದೆ ಯಾವ ಯಾವ್ದಕ್ಕೆ ಅದನ್ನ ಅಂದರೆ ಉಪಯೋಗ್ಸ್ಬೋದು

ಮಕ್ ಮಕ್ ಏನು ಉರಿ ಏನು ಉರಿ ಏನೂ ಆಗೋಲ್ವಾ ಮಕ್ಕಳಿಗೆ ಈ ಮಕ್ಳಿಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸ್ತೀವಲ್ಲ ಅವಾಗಲೂ ಹಾಕ್ಬೋದಾ ಮಕ್ಕಳಿಗೂ ಅದು ಇದು ಆಗುತ್ತಾ

ಹಾಂ ಈ ಸರ್ತಿ ಈ ಸರಿ ತೊಗೊಂಡು ನೋಡ್ತೀವಿ ಅದು ನಾನು ಉಪ್ಯೋಗ್ಸಿ ನೋಡಿ ನಾನು ಬೇರೆಯವ್ರಿಗೆ ಹೇಳ್ತೀನಿ ಅದು ನನಗೆ ಚೆನ್ನಾಗಿ ಅನ್ನಿಸಿದ್ರೆ ಬೇರೆಯವ್ರಿಗೂ ನಾನು ಅದನ್ನ ಹೇಳ್ತೀನಿ ಅವರೂ ಆಗ ಅದನ್ನ ತೊಗೋತಾರೆ ಮೊದಲು

ಹೌದಾ ಈಗ ನಾವು ಬೇರೆ ಊರಲ್ಲಿದ್ದರೆ ನಿಮಗದು ನಿಮ್ಮಿಂದ ಅದು ಈಗ ಈಗ ಬಂದಿದ್ದೆಯಲ್ಲ ಆನ್ಲೈನ್ ಸೇವೆ ಅಂತ ಆ ಥರನೂ ಮಾಡ್ತೀರಾ ನೀವು ನಾವು ಬೇರೆ ಊರಲ್ಲಿ ಇರೋವ್ರಿಗೂ ಯಾ ಅಂದರೆ ಈ ಬೇರೆ ಊರಲ್ಲಿ ಇರೋವ್ರಿಗೆ ಅದು ಹೋಗಬೇಕಲ ಹಾಗಾಗಿ ಅದೇ ಆನ್ಲೈನ್ ಥರ ವ್ಯವಸ್ಥೆ ಏನಾದರೂ ಇದೆಯಾ ತರಿಸ್ಕೋಬೌದಾ ಅವರು ಅದೇ ಮೊದಲಿಗೆ ನಾನು ಅದನ್ನ ಉಪ್ಯೋಗ್ಸಿ ನೋಡ್ತೀನಿ ಅದು ನನಗದು ಇಷ್ಟ ಸರಿ ಇದೆ ಅಂತ ಅನ್ನಿಸಿದ್ರೆ ನಾನು ಬೇರೆಯವ್ರಿಗೂ ಹೇಳ್ತೀನಿ ಹೂಂ ಏನೂ ಇದಿಲ್ಲ ಅಲ್ವಾ ಏನೂ ತೊಂದರೆ ಏನೂ ಆಗೋಲ್ಲ ಆದರೂ ಅದಕ್ಕೆ ಈ ಬೆಳ್ಳಗಾಗಕ್ಕೆ ಮತ್ತು ಅದರದ್ದು ಏನೇನೋ ಮ ಇದನ್ನಾ ಸೇರಿಸ್ತಾರೆ ಅಂತ ಇದು ಇದೆ ಅದಕ್ಕೆ ನಾವು ಮುಂಚೆ ತೊಗೊಂಡಿದ್ದಿದ್ರಲ್ಲಿ ತುಂಬ ಎಲ್ಲ ಸ್ವಲ್ಪ ಅದು ಅವರು ಪರಿಮಳಕ್ಕೋಸ್ಕರ ಏನೇನೋ ಬೇರೆ ಏನೇನೋ ಸೇರಿಸಿದ್ರು ಹಾಗಾಗಿ ಈಗ ಈ ನಿಮ್ಮ ಅಂಗಡೀಲಿ ತೊಗೊಂಡ್ರೆ ಏನೂ ಪ್ರಾಬ್ ತೊಂದರೆ ಇಲ್ಲ ಅಂತ ಹೇಳ್ತೀರಾ ಹೂಂ ಸರಿ ನಾನು ತೊಗೋತೀನಿ ಈಗ ಸದ್ಯಕ್ಕೆ ಒಂದು ನಾಲ್ಕು ಲೀ ನಾಲ್ಕು ಕೆ ಜಿ ಅಷ್ಟು ಕೊಡಿ ಆಮೇಲೆ ನಾನು ಉಪಯೋಗ್ಸಿದ್ಮೇಲೆ ನಾನು ಒಂದು ಒಂದು ದೊಡ್ದ ಡಬ್ಬದಲ್ಲೇ ಬರುತ್ತಲ ಅದನ್ನ ನಾನು ತಗೊಂಡು ಹೋಗ್ತೇನೆ ಆಯಿತಾ ಸರಿ ನಾನು ನಮ್ಮನೇ ನಮ್ಮದು ಅಳಾ ವಿಳಾಸ ಎಲ್ಲದೂ ನಾನು ನಿಮಗೆ ಕಳಿಸ್ತೀನಿ ನೀವು ಅಲ್ಲಿಗೆ ತಲುಪಿಸಿ ಧನ್ಯವಾದಗಳು